ಹಲೋ ಜಗದೀಶ್ ಸರ್ ನಮಸ್ತೆ ಸರ್ ಚೆನ್ನಾಗಿದೀರಾ ಹಾಂ ನಾನು ನಿಮ ನೇಬರ್ ಸರ್ ರೇಣುಕಾ ಹಾಂ ಹಾಂ ರೈಟ್ ಸೈಡ್ ರೈಟ್ ಸೈಡ್ ಹೌದು ಹಾಂ ಹಾಂ ಹಾಂ ಹಾಂ ಆರಾಮು ನೋಡಿರಿ ಅದೇ ನಮ್ಮ ಮಗಳದ್ದು ಬರ್ತಡೇ ಇತ್ತು ಹಾಂ ಟ್ವೆಂಟಿ ಪೇ ಈಗ ಫಿಫ್ಟೀಂತ್ ಬರ್ಡೇ ಅವ್ಳದ್ದು ಹಾಗಾಗಿ ಹಾಂ ಆ ಸಲ ಗ್ರಾಂಡ್ ಆಗಿ ಸೆಲಬ್ರೇಟ್ ಮಾಡೋಣ ಅಂತೇಳಿ ಅನ್ಕೊತ ಇದ್ವಿ ಇಲ್ಲ ಫಿಫ್ಟೀಂತ್ ಇಯರ್ ಬರ್ಡೇ ಅವ್ಳುದ್ದು ಹಾಂ ಹಾಗಾಗಿ ಅದು ನೇಬರ್ಸ್ ಹಾಂ ಸರ್ ಬರ್ತಡೇನಾ ಈಗ ಅದೇ ಮಾರ್ಚ್ ಟ್ವೆಂಟಿ ಏಯ್ತ್ ಇರೋದು ಹಾಂ ಈ ತಿಂಗಳೆ ಮಾರ್ಚ್ ಟ್ವೆಂಟಿ ಏಯ್ತ್ ನೆಕ್ಸ್ಟ್ ವೀಕಲ್ಲಿ ಇದೆ ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತೇಳಿ ಫ್ಯಾಮ್ಲೀ ಸಮೇತ ಬನ್ನಿ ಅಂತ ಹಾಂ ಹಾಂ ಹಾಂ ಹಾಂ ಸರ್ ಅದೇ ಹೊಯ್ಸಳ ಹೋಟೆಲಲ್ಲಿ ಮಾಡ್ತಾಯಿದ್ದೀವಿ ಹಾಂ ಭಾಳ ನೀಯ ನಿಯರ್ ಅಂದರೆ ಹಾಲ್ ಪರವಾಗಿಲ್ಲ ಸರ್ ಅಲ್ಲೇ ಚೆನ್ನಾಗಿದೆ ಇವಾಗ ಹಾಂ ಇದೆ ಇದೆ ಅದೇ ನೋಡ್ಕೊಂಡು ಬಂದ್ವಿ ನಾವೂನು ಹಾಂ ಅದೇ ಅದೇ ನೋಡ್ಕೊಂಡು ಬಂದ್ವಿ ಚೆನ್ನಾಗೆ ಇದೆ ಇಲ್ಲ ಇಲ್ಲ ಅದೇ ಹೇಳಿದಾರೆ ಅವರು ಅಷ್ಟರಲೆಲ್ಲ ಮಾಡ್ಕೊಡ್ತದೆ ಅಂತೇಳಿ ಅನುಕೂಲ ಮಾಡಿಕೊಡ್ತಾರಂತೆ ಬನ್ನಿ ನೀವೆಲ್ಲ ಫ್ಯಾಮ್ಲಿ ಸಮೇತ ನೈ ಇವ್ನಿಂಗ್ ಇರ್ತದೆ ಹಾಂ ಇವ್ನಿಂಗ್ ಹಾಗೆ ಡಿನ್ನರ್ ಮುಗಿಸ್ಕೊಂಡು ಹೋಗಿ ಭಾಳ ಹತ್ರದವ್ರ್ನ ಅಷ್ಟೇ ಕರೀತಾ ಇದ್ದೀವಿ ಅದಕ್ಕೆ ಹಾಂ ಹಾಂ ಎಲ್ಲಾ ಹಾಂ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಅಷ್ಟೆ ಹಾಂ ಜಾಸ್ತಿ ಜನ ಏನು ಅಂದ್ಕೊಂಡಿಲ್ಲ ಹ್ಞೂ ಹ್ಞೂ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಹಾಂ ಓಕೆ ಹಾಂ ಸರ್ ಬನ್ನಿ ಆಯಿತಾ ಮಿಸ್ ಮಾಡಬೇಡ್ರಿ ಅದು ಅದೇ ನಾರ್ತ್ ಸೌತ್ ಎರಡು ಇಟ್ಟಿರ್ತದೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಇಲ್ಲ ಇಲ್ಲ

ಆಯಿತು ಸರ್ ಬನ್ನಿ ಹಾಂ ಓಕೆ ಓಕೆ ತ್ಯಾಂಕ್ ಯು ಹಾಂ